ಗಾದೆಗಳ ಬಗ್ಗೆ ಹೇಳಬೇಕು ಅಂದರೆ ಗಾದೆಗಳಿಲ್ಲದ ದೇಶವಿಲ್ಲ ಭಾಷೆ ಇಲ್ಲದ ಗಾದೆಗಳು ಗಾದೆಗಳು ಹಿರಿಯರ ಅನುಭವ ಮಾತುಗಳು ಅದು ವೇದ ಸುಳ್ಳಾದರೂ ಗಾದೆ ಸುಳ್ಳಾಗುವುದಿಲ್ಲ ಎಂದು ಮಾತಿದೆ ನಾನು ಕೈ ಕೆಸರಾದರೆ ಬಾಯಿ ಮೊಸರು ಮತ್ತು ಕಾಯಕವೇ ಕೈಲಾಸ ಈ ಗಾದೆ ಬಗ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಮೊದಲನೇದಾಗಿ ಕಾಯಕವೇ ಕೈಲಾಸ ಈ ಗಾದೆ ಕನ್ನಡ ಕನ್ನಡದ ಪ್ರಸಿದ್ಧ ಗಾದೆಯಲ್ಲಿ ಒಂದಾಗಿದೆ ಈ ದೇವರು ನುಡಿದಿರೋ ಈ ಗಾದೆ ದೇವರು ದೇವರು ನೀಡಿದ ಬದುಕು ಕೆಲಸ ಮಾಡಲು ಕೆಲಸ ಮಾಡಲು ಮಾಡಲು ನಂಬಿಕೆ ನಮ್ಮಲ್ಲಿ ಇರಬೇಕು ಯಾಕಂದರೆ ಕಾಯಕವೇ ಕೈಲಾಸ ಅದು ಹಾಗೆ ಸೋಮಾರಿಗಳಾಗಿ ನಾವು ಸೋಮಾರಿಗಳಾಗಬಾರ್ದು ಕೆಲಸ ಮಾಡಿ ನಾವು ಮುಂದೆ ಬರಬೇಕು ನಾವು ಮಾಡುವ ಕೆಲಸ ದೇವರನ್ನು ದೇವರನ್ನು ಕಾಣಬೇಕು ಅದರಲ್ಲಿ ಜೀವನ ಜೀವನದಲ್ಲಿ ಕೆಲಸ ನಿರಂತರವಾಗಿ ಮಾ ಮಾಡುವ ವ್ಯಕ್ತಿಯ ಮನಸ್ಸಿನಲ್ಲಿ ಯಾವ ಕಲ್ಮಶವು ಇರೋದಿಲ್ಲ ಹೀಗಾಗಿ ದೇವರು ಬಸವಣ್ಣ ಅವರು ಕಾಯಕವೇ ಕೈಲಾಸ ಎಂದು ಹೇಳಿದ್ದಾರೆ ಕೈ ಕೆಸರಾದರೆ ಬಾಯಿ ಮೊಸರು ಇದು ಕೂಡ ಪ್ರಸಿದ್ಧ ಗಾದೆಯಾಗಿದೆ ಕಷ್ಟಪಟ್ಟು ಕೈ ಕೆಸರಾದರೆ ಬಾಯಿ ಮೊಸರು ಎಂಬ ಅರ್ಥವೇ ಕಷ್ಟಪಟ್ಟು ದುಡಿಯುವ ವ್ಯಕ್ತಿಯ ಜೀವನದಲ್ಲಿ ಸುಖ ಇರುತ್ತದಂತೆ ಅವನು ಬಯಸಿದ್ದು ವಸ್ತು ಆಗಲಿ ಹಣ ಆಗಲಿ ಕೀರ್ತಿ ಆಗಲಿ ಇಷ್ಟ ಬ ಇಷ್ಟ ಬಂದ ತಿನ್ಬೇಕೊಂದು ಬಯಸಿದ್ದು ಎಲ್ಲ ಕೂಡ ಧರಿಸಿ ಧರಿಸುತ್ತೆ ಧರ್ಸು ಕಷ್ಟಪಟ್ಟು ಅವನು ದುಡೀತಿದ್ದಾನೆ ಅಂತ ಅಂದರೆ ಕೈಗೆ ಕೆಸರು ಮೆತ್ತಿಕೊಂಡು ದುಡಿದವನ ಬಾಯಿಗೆ ಮೊಸರು ಸಿಗುತ್ತದೆ ಎಂದು ಹೇಳ್ತಾರೆ ಆದ್ದರಿಂದ ಕಷ್ಟಪಡುವ ವ್ಯಕ್ತಿಗೆ ಸುಖ ಕಟ್ಟಿಟ್ಟ ಬುತ್ತಿ ಎಂದು ಹೇಳಿ ಅನ್ಸುತ್ತದೆ ಈ ಗಾದೆ ಕಾಯಕವೇ ಅಲ್ಲ ಕೈ ಕೆಸರಾದರೆ ಬಾಯಿ ಮೊಸರು ಎಂಬ ಈ ಗಾ ಈ ಗಾದೆಲೂ ಕೂಡ ಸಾಮ ಸಮಾಜದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು ದುಡಿದು ತಿನ್ನಬೇಕು ಶತಮಾನದಿಂದ ಅದು ಬಂದಿದೆ ಶತಮಾನದಿಂದಲೂ ಅವರು ದುಡಿದು ಅವರು ತಿನ್ನಬೇಕು ಅಂತೇಳ್ಬಿಟ್ಟು ಎಲ್ಲ ಗ್ರಂಥದಲ್ಲಿ ದೇವ್ರ ಸೃಷ್ಟಿನೇ ಹಾಗೆ ಏಕೆಂದರೆ ನಾವು ಇವಾಗ ಇರಬೇಕು ಅಂದರೆ ಕೈ ಕೆಸರು ಮಾಡ್ಕೊಬೇಕು ಚೆನ್ನಾಗಿ ಮುಂದೆ ಇದ್ ಬರಬೇಕು ಒನ್ ಸಮಾಜದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ದುಡಿದು ತಿನ್ನಬೇಕು ಏಕೆಂದರೆ ಈಗ ಕಷ್ಟಪಟ್ಟರೆ ಮುಂದೆ ಸುಖ ಸಿಗುತ್ತೆ ಅಂತಾರೆ ನಾವೀಗ ಕಷ್ಟಪಡ್ಲಿಲ್ಲಾಂದರೆ ಮುಂದೆ ಯಾವ ಸುಖಾನೂ ಇರೋದಿಲ್ಲ ಈವಾಗಲೇ ಸುಖವಾಗಿದ್ಬಿಟ್ರೆ ಮುಂದೆ ತುಂಬ ಕಷ್ಟಗಳು ಬರ್ತವೆ ಕಷ್ಟಪಟ್ಟು ದುಡೀಬೇಕು ಅಂಥ ಜೀವನ ಮಾತ್ರ ತುಂಬ ಚೆನ್ನಾಗಿರುತ್ತೆ ಅವ್ರು ಅನ್ಕೊಂಡಿದ್ದು ಅವ್ರು ಬಯಸಿದ್ದೆಲ್ಲ ಹಣ ಕೀರ್ತಿ ಆಸ್ತಿ ಅವ್ರೇನು ತಿನ್ನಬೇಕು ಅನ್ಸಿದ್ರೂ ಯಾವಾಗ ಬೇಕಾರೂ ಹೋಗ್ ತಿನ್ಕೊಂಬರ್ಬೋದು ದುಡಿಮೆ ಒಂದು ಕೈಯಲ್ಲಿರಬೇಕು ಮತ್ತು ಅವರು ಇಷ್ಟಪಟ್ಟಿದ್ದೆಲ್ಲ ಸಿಗುತ್ತೆ ಈ ಗಾದೆ ಇಲ್ಲದ ದೇಶವಿಲ್ಲ ಅಂತಾರೆ ಭಾಷೆಯಿಲ್ಲದ ಗಾದೆಗಳು ಹೀಗೂ ಹಿರಿಯರು ಅವಾಗ ನಡೆಸ್ಕೊಂಬಂದಿದ್ದಾರೆ ಅದು ನಿಜಾನೂ ಆಗಿದೆ ಈಗಿನ ಕಾಲದಲ್ಲಿ ಇಷ್ಟನ್ನ ಹೇಳಕ್ ಇಷ್ಟಪಡ್ತೀನಿ